ಡ್ರಾಯಿಂಗ್ ಚಿತ್ರಕಲೆ ಇದು ಇದರ ಬಗ್ಗೆ ನಾನು ಹೆಚ್ಚಾಗಿ ಡ್ರಾಯಿಂಗ್ ಕ್ಲಾಸಿಗೆ ಹೋಗಲಿಲ್ಲ ಡ್ರಾಯಿಂಗ್ ಮಾಸ್ಟರ್ನು ಇದು ಮಾಡಲಿಲ್ಲ ಆದರೆ ಶಾಲಾ ಕಲಿಕೆ ಟೈಮ್ನಲ್ಲಿ ನಮಗೆ ವಿಜ್ಞಾನ ವಿಭಾಗದಲ್ಲಿ ಡ್ರಾಯಿಂಗ್ ಮಾಡಲಿಕ್ಕಿತ್ತು ಸಾಮಾನ್ಯವಾಗಿ ದಾಸವಾಳ ಹಾಂ ದಾಸವಾಳ ಹೂವುಗಳನ್ನು ಚಿತ್ರ ಬಿಡ್ಸೋದು ಅದನ್ನು ಹೆಸರಿಸುವುದು ದಳಗಳನ್ನು ಹೆಸರಿಸುವುದು ಅದರ ಕೇಸರಗಳನ್ನು ಹೆಸ ಹೆಸರಿಸುವುದು ಆಗ ದಾಸವಾಳ ಹೂವುಗಳನ್ನು ಮಾಡಿ ತೋರಿಸುವಾಗ ನಮಗೆ ಟೀಚರ್ ಚೆಂದ ಆಗಿದೆ ಹೇಳಿದರೆ ನಮಗೆ ಖುಷಿಯಾಗ್ತಿತ್ತು ಖುಷಿಯಾದಾಗ ಇನ್ನೂ ಚಿತ್ರ ಮಾಡುವ ಅಂತ ಒಂದು ಇಂಟ್ರೆಸ್ಟ್ ಬರ್ತಾಯಿತ್ತು ಅದೇ ರೀತಿಯಲ್ಲಿ ಹಾರ್ಟ್ ಮಾನವನ ಹಾರ್ಟಿಂದು ಚಿತ್ರ ಬಿಡಿಸ್ಲಿಕ್ಕೆ ಹೇಳ್ತಿದ್ದರು ನಾವು ಆಗ ಹಾರ್ಟನ್ನು ಬಿಡಿಸ್ತಿದ್ದರು ಅದರಲ್ಲಿ ನಾಲ್ಕು ಕವಾಟಗಳನ್ನು ಬರೆದು ಚಿತ್ರ ಮಾಡಿ ಕಲರ್ ಹಾಕಿ ಎಲ್ಲ ಕೊಡ್ತಿದ್ದೆವು ಆಗ ಭಯಂಕರ ಇಂಟ್ರೆಸ್ಟ್ ಆಗ್ತಿತ್ತು ಹಾಗೆ ಮಾಡುವಾಗ ಮಾನವ ಶರೀರದ ಒಂದು ಹಾರ್ಟನ್ನು ಬಿಡಿಸುವಾಗ ಬಹಳ ಇಂಟ್ರೆಸ್ಟ್ ಏಕಂದ್ರೆ ನಮ್ಮ ದೇಹದೊಳಗೆ ಈ ಹಾರ್ಟ್ ಇದೆ ಅಲ್ವ ಈ ಥರ ಇದೆ ಅಲ್ವ ಅಂತ ಹೇಳ್ಕೊಂಡು ನಾವು ಬಿಡಿಸ್ತಿದ್ವು ಆಮೇಲೆ ಕಿಡ್ನೀದು ಚಿತ್ರ ಬಿಡ್ಸ್ಲಿಕ್ಕೆ ಹೇಳ್ತಿದ್ದರು ಕಿಡ್ನಿ ಅದು ಕಿಡ್ನಿ ಅಂದರೆ ಮೂತ್ರಪಿಂಡ ಮೂತ್ರಪಿಂಡದ ಚಿತ್ರಗಳನ್ನು ಬಿಡಿಸಲಿಕ್ಕೆ ಹೇಳ್ತಿದ್ದರು ಅದನ್ನು ಸಹ ನಾವು ಚೆಂದ ಮಾಡಿ ಪೆನ್ಸಿಲ್ನಲ್ಲಿ ಬಿಡಿಸ್ತಿದ್ದು ನಮಗೆ ಆಗ ಕಲರ್ ಪೆನ್ಸಿಲ್ ಇಲ್ಲ ಬ್ರಷ್ ಇಲ್ಲ ಏನಿಲ್ಲ ಪೆನ್ಸಿಲ್ನಲ್ಲೇ ನಾವು ಅದನ್ನು ಬಿಡಿಸಿ ತೋರಿಸ್ತಿದ್ದೆವು ಮತ್ತು ಈ ಮಾನವನ ಇಡೀ ಶರೀರದ ಅಂಗ ಅಂಗಗಳನ್ನು ಚಿತ್ರ ಮಾಡಿ ತೋರಿಸುವಂಥದ್ದು ಮೆದುಳು ಮೂಳೆಗಳು ಕೈಕಾಲುಗಳು ಹೊಟ್ಟೆ ಇದನ್ನೆಲ್ಲ ಕರುಳು ಮೆದುಳು ಕಣ್ಣು ಮೂಗು ಬಾಯಿ ಬಾಯಿಯಲ್ಲಿರುವ ಎಷ್ಟು ಹಲ್ಲುಗಳುಂಟು ಇದನ್ನೆಲ್ಲ ಚಿತ್ರದ ಮುಖಾಂತರ ನಾವು ಮಾಡಿ ಟೀಚರಿಗೆ ತೋರಿಸುವಾಗ ಟೀಚರ್ ಇದು ಕರೆಕ್ಟಾಗಿದೆ ಚೆಂದ ಉಂಟು ಅಂತ ಹೇಳುವಾಗ ನಮಗೆ ಈ ಚಿತ್ರ ಮಾಡಲಿಕ್ಕೆ ಮತ್ತೂ ಇಂಟ್ರೆಸ್ಟ್ ಬರ್ತಿತ್ತು ಅದೇ ರೀತಿಯಲ್ಲಿ ನಾವು ರಂಗೋಲಿ ಹಾಕುವುದು ರಂಗೋಲಿ ಹಾಕುವುದು ಸಹ ನಾವೊಂದು ಚಿತ್ರಕಲೆಯಲ್ಲಿ ಮಾಡ್ತಿದ್ದೆವು ರಂಗೋಲಿ ಹಾಕ್ತಿದ್ದೆವು ಪೆನ್ಸಿಲ್ಲಲ್ಲಿ ಪುಸ್ತಕದಲ್ಲಿ ರಂಗೋಲಿ ಮಾಡಿರುತ್ತಿದ್ದೆವು ಮತ್ತು ಮನೆಯಲ್ಲಿ ಅದನ್ನು ರಂಗೋಲಿ ಹುಡಿಯಿಂದ ರಂಗೋಲಿ ಹಾಕ್ತಿದ್ದೆವು ಈ ಯಾವ್ದೇ ಪ್ರತಿಯೊಂದು ಹಬ್ಬ ಬರುವಾಗ ನಾವು ಮನೆ ಅಂಗಳದಲ್ಲಿ ದೀಪಾವಳಿ ಟೈಮಿಗಂತೂ ತುಂಬ ರಂಗೋಲಿಗಳನ್ ಹಾಕ್ತಾಯಿದ್ದೆವು ದೀಪದ ರಂಗೋಲಿಗಳನ್ ಹಾಕೋದ್ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ನಮಗೆ ಇತ್ತು ಹಾಗೆನೇ ಮನೆಗಳಲ್ಲಿ ಹಬ್ಬಗಳಲ್ಲಿ ನಾವು ಮನೆಗೆ ತೋರಣ ಕಟ್ಟೋದು ಅದು ಸಹ ಒಂದು ಕಲೆನೇ ತೋರಣ ಕಟ್ಟೋದು ಚಿತ್ರಗಳನ್ನು ಬಿಡಿಸುವುದು ಗೋಡೆಗಳಲ್ಲಿ ಚಿತ್ರ ಬಿಡಿಸುವುದು ಇದನ್ನೆಲ್ಲ ಮಾಡ್ತಾ ಇದ್ದೆವು ನಮ್ಮ ಶಾಲಾ ಟೈಮ್ನಲ್ಲಿ ನಾವು ಹಾಗೆ ಮಾಡ್ತಾ ಇದ್ದೆವು ಈಗ ನಾವು ಏನು ಮಾಡ್ತಾ ಇದ್ದೇವೆ ನಮಗೆಲ್ಲ ಮಕ್ಕಳಾಯಿತು ದೊಡ್ಡ ಸಣ್ಣ ಸಣ್ಣ ಮಕ್ಕಳು ಬಂದರು ಮಕ್ಕಳಿಗೆ ಸಹ ಚಿತ್ರ ಮಾಡುವಾಗ ನಾವು ಆ ಮಕ್ಕಳಿಗೆ ಚಿತ್ರದ ಕಲೆಗಳನ್ನು ಹೇಳಿಕೊಡ್ತಿದ್ದೆವು ಅಜ್ಜಿ ನನಗೆ ತಾವರೆ ಬಿಡಿಸಿಕೊಡು ಹೇಳ್ತಿದ್ದರು ತಾವರೆ ಹೂವನ್ನು ಸಹ ನಾವು ಭಯಂಕರ ಇಂಟ್ರೆಸ್ಟಲ್ಲಿ ತಾವರೆ ಹೂವನ್ನು ಬಿಡಿಸ್ತಿದ್ದೆವು ಗುಲಾಬಿಗಳನ್ನು ಬಿಡಿಸ್ತಿದ್ದೆವು ಚ ಮಕ್ಕಳಿಗೆಲ್ಲ ನಾವು ಹೇಳಿಕೊಡ್ತಿದ್ದೆವು ಈಗ ನಾವು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ಚಿತ್ರ ಬಿಡ್ಸೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇವೆ